ಬದುಕಿನಲ್ಲಿ ನನಗೆ ಮೊದಲನೇದಾಗಿ ನನ್ನ ತಂದೆ ತಾಯಿ ತುಂಬ ಮುಖ್ಯ ನನ್ನ ತಂದೆ ತಾಯಿಗಳು ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನನಗೆ ಏನೇನು ಬೇಕೋ ಎಲ್ಲನೂ ಒದಗಿಸಿ ಕೊಟ್ಟಿದ್ದಾರೆ ಮತ್ತು ಏನು ಏನು ಕೇಳಿದರೂ ಇಲ್ಲ ಅನ್ನದೇ ಇರ್ ಇಲ್ದಂಗೆ ಎಲ್ಲನೂ ಕೊಡಿಸಿದ್ದಾರೆ ಮತ್ತು ನಾನು ಆಟ ಆಟ ಆಟವಾಡುವ ಆಟದ ಆಡಲು ಬಯಸಿದಾಗ ನನಗೆ ಖೋ ಖೋ ಮತ್ತೆ ಬಾಲ್ ಬ್ಯಾಡ್ಮಿಟನ್ ಅಂದರೆ ತುಂಬ ಆಸಕ್ತಿ ಅವುಗಳೆಲ್ಲ ಮುಖ್ಯ ಅಂದು ತುಂಬ ಆಟ ಆಡ್ತಿದ್ದೆ ಮತ್ತೆ ನೆಕ್ಸ್ಟು ಎಜುಕೇಷನಿಗೆ ಬಂದರೆ ಎಜುಕೇಷನ್ನಲ್ಲಿನೂ ಕೂಡ ತುಂಬ ಮುಖ್ಯ ಪಾತ್ರವಹಿಸಿದ್ದಾರೆ ತಂದೆ ತಾಯಿ ತಂದೆ ತಾಯಿಯಿಂದನೇ ಎಜುಕೇಷನ್ನ ಕಂಪ್ಲೀಟ್ ಮಾಡಲು ಸಾಧ್ಯವಾಗಿದೆ ಎಂದೇ ಹೇಳ್ಬೋದು ಅವರುನೂ ನನ್ನ ಬದುಕಿನಲ್ಲಿ ತುಂಬ ಮುಖ್ಯ ಅಂತ ಹೇಳ್ಬೋದು ನೆಕ್ಸ್ಟು ಎಜು ಶಿಕ್ಷಣ ಶಿಕ್ಷಣ ನಾನು ಎಸ್ ಎಲ್ ಸಿ ಮುಗಿಸಿ ಆದ್ಮೇಲೆ ನಾನು ಡಿಪ್ಲೊಮೋ ಸೇರ್ಕೊಂಡೆ ಡಿಪ್ಲೊಮೋ ಸೇರುವುದು ಕೂಡ ನನಗೆ ಮುಖ್ಯ ಅನ್ನಿಸ್ತು ಡಿಪ್ಲೊಮೋ ಕಂಪ್ಲೀಟ್ ಮಾಡೋದು ಕೂಡ ಮುಖ್ಯ ಅನ್ನಿಸ್ತು ಯಾಕೆಂದರೆ ನೌಕರಿ ನೌಕರಿ ಜೀವನದಲ್ಲಿ ನೌಕರಿ ಕೂಡ ತುಂಬ ಮುಖ್ಯ ಜೀವನದುದ್ದಕ್ಕುನೂ ನಾವು ಚೆನ್ನಾಗಿ ಲೈಫಲ್ಲಿ ಇಂಪ್ರೂವ್ ಆಗೋದಾಗಿರ್ಬೋದು ನಮಗೇನು ಬೇಕೋ ಅದನ್ನು ಎಲ್ಲನೂ ನಾವು ಪಡ್ಕೊಳ್ಳೋಕ್ಕೆ ಮತ್ತೆ ನಮ್ಮ ಜೀವನದಲ್ಲಿ ನಮಗೆ ಏನೇನು ಬೇಕೋ ಅದೆಲ್ಲನೂ ಸಿಗೋದು ನೌಕರಿ ಸಿಕ್ಕಾಗ ನೌಕರಿಯಿಂದ ಬರೋ ಹಣದಿಂದನೂ ಆಗಿರ್ಬೋದು ಅದಕ್ಕಾಗಿ ಅದು ಜೀವನದಲ್ಲಿ ತುಂಬ ಮುಖ್ಯ ಎಂದು ಹೇಳ್ಬೋದು ನೆಕ್ಷ್ಟು ನಾನು ಡಿಪ್ಲೊಮೋ ಕಂಪ್ಲೀಟಾಗಿ ನಾನು ನೌಕರಿ ತೊಗೋಬೇಕು ಅಂತ ಅಂದ್ಕೊಂಡಾಗ ನೌಕರಿ ಕೂಡ ಇಂಪೊರ್ಡೆಂಟ್ ಆಯಿತು ನೌಕರಿಯಿಂದ ಬರೋ ಹಣ ಕೂಡಾ ಇಂಪೊರ್ಡೆಂಟ್ ಆಯಿತು ಮತ್ತೆ ಇವಾಗ ನಾನು ಮಾಡ್ತಿರೋದು ಕಂಪ್ಯೂಟರ್ ಎಜುಕೇಷನ್ ಕಂಪ್ಯೂಟರ್ ಸೇರಿಕೊಳ್ಳೋ ಕಂಪ್ಯೂಟರ್ ಎಜುಕೇಷನ್ ನಾನು ಕಲ್ ಕಲಿಬೇಕು ಅಂದ್ಕೊಂಡಿರೋದು ತುಂಬ ಮುಖ್ಯ ಯಾಕೆಂದರೆ ಈಗಿನ ಜನ್ರೇಷನಲ್ಲಿ ಕಂಪ್ಯೂಟರ್ ಇಲ್ಲದೇ ಏನೂ ಇಲ್ಲ ಕಂಪ್ಯೂಟರಿಂದನೇ ಎಲ್ಲ ಕೆಲಸಗಳು ಆಗ್ತಿವೆ ಏನೇ ನಾವು ಮುಂದೆ ನಾವು ಏನೇ ಮಾಡಬೇಕು ಅಂತಂದರೂನು ಎಲ್ಲನೂ ಕಂಪ್ಯೂಟರಿಂದನೇ ಆಗುತ್ತೆ ಅದಕ್ಕೆ ನಾನು ಕಂಪ್ಯೂಟರ್ ಕಲಿಯೋದು ಕೂಡ ನನಗೆ ಮುಖ್ಯ ಅನ್ನಿಸ್ತು ಅದಕ್ಕೆ ನಾನು ಕಂಪ್ಯೂಟರ್ ಸೇರಿಕೊಂಡೆ ನೆಕ್ಸ್ಟು ನನ್ನ ಜೀವನದಲ್ಲಿ ನೆಕ್ಸ್ಟು ಏನೇ ಆಗ್ಲಿ ಕಂಪ್ಯೂಟರ್ ಆದ್ಮೇಲೆ ನೆಕ್ಸ್ಟು ಸ್ನಾತಕೋತ್ತರ ಪದವಿ ಪಡ್ಕೋಬೇಕು ಅಂತ ಮುಖ್ಯ ಅನ್ನಿಸ್ತು ನಾನು ಸ್ನಾತಕೋತ್ತರ ಪದವಿ ಮಾಡೋದಕ್ಕೋಸ್ಕರ ಪದವಿಪೂರ್ವ ಕಾಲೇಜಿನಲ್ಲಿ ಡಿಗ್ರಿ ಕೂಡ ಜಾಯಿನಾದೆ ಡಿಗ್ರಿಯಲ್ಲಿನೂ ಅದು ಮೂರು ವರ್ಷ ಪದವಿನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದನೂ ಸರ್ಕಾರಿ ನೌಕರಿಗಳಿಗೆ ಜಾಸ್ತಿ ಆದ್ಯತೆ ಕೊಡುತ್ತಾರೆ ಎಂದು ಅದು ಕೂಡ ತುಂಬ ಮುಖ್ಯ ಅನ್ನಿಸ್ತು ಅದಕ್ಕೆ ನಾನು ಡಿಗ್ರೀನೂ ಕಂಪ್ಲೀಟ್ ಮಾಡ್ಕೊಂಡೆ ನೆಕ್ಸ್ಟು ಈಜು ಎಜುಕೇಷನ್ನಲ್ಲಿ ಟೆಕ್ನಿಕಲ್ ಕೋರ್ಸ್ ಡಿಪ್ಲೊಮೋ ಮತ್ತು ಪದವಿ ಇವೆರಡುನೂ ಮುಖ್ಯ ಅನ್ನಿಸ್ತು ಇವೆರಡುನೂ ಕ ಮುಗ್ ಮುಗಿಸ್ಕೊಂಡೆ ನೆಕ್ಸ್ಟ್ ಇವಾಗ ಕಂಪ್ಯೂಟರು ಕಂಪ್ಯೂಟರು ಕೂಡ ಮುಖ್ಯ ಅನ್ನಿಸ್ತು ಕಂಪ್ಯೂಟರ್ನು ಮುಗಿಸ್ಕೊಂಡೆ ಮತ್ತೆ ನನ್ನ ಲೈಫಲ್ಲಿ ಇವೆಲ್ಲನೂ ನನ್ನ ಜೀವನದಲ್ಲಿ ಮುಖ್ಯ ಎಂದು ಹೇಳ್ಬೋದು ಮತ್ತೆ ನೆಕ್ಸ್ಟ್ ನನ್ನ ಮುಂದಿನ ಲೈಫು ಹೇಳ್ಬೆ ನನ್ನ ಮುಂದಿನ ಜೀವನ ನನ್ನ ಮುಂದಿನ ಜೀವನದಲ್ಲಿ ಮುಖ್ಯ ಆಗೋದು ಅಂದರೆ ನನಗೆ ಒಂದು ಜಾಬು ನೌಕರಿ ನೌಕರಿ ಸಿಕ್ಕರೆ ನೌಕರಿಯಿಂದ ಹಣ ಬರುತ್ತೆ ಹಣದಿಂದ ನಾನು ಏನು ಬೇಕಾದರೂ ಮಾಡ್ಕೊಬೋದು ನಾನು ಹ್ಯಾಪಿ ಲೈಫ್ನಾ ಬಾಳೋದಕ್ಕೋಸ್ಕರ ನೌಕರಿ ಕೂಡ ತುಂಬ ಮುಖ್ಯ ಎಂದು ಹೇಳ್ಬೋದು ಜೀವನದಲ್ಲಿ ಇವೆಲ್ಲನೂ ನನ್ನ ಬದುಕಿನಲ್ಲಿ ಮುಖ್ಯವಾದದು ಎಂದು ಹೇಳಬಹುದು